ಪಶುಗಳ ಆರೈಕೆ ಅಂದರೆ ನಮಗೆ ಮುಂಚೆ ದನ ಇತ್ತು ಮುಂಚೆಲ್ಲ ಈಗ ದನ ಇಲ್ಲ ನಮ್ಮ ಹತ್ರ ಮುಂಚೆ ದನ ಇರುವಾಗ ನಾವು ಕರುವನ್ನು ಸಾಕಿದ್ದು ಸಣ್ಣ ಕರು ಇರುವಾಗ ತಂದು ಭಟ್ಟರ ಮನೆಯಲ್ಲಿ ಕರು ಕ ತಂದು ಸಾಕಿದ್ದು ಒಂದು ಎರಡು ಎರಡು ವರ್ಷ ಸಾಕಿದೆವು ಆಗ ನಾವು ಅದಕ್ಕೆ ಎತ್ತಿಗೆ ಕೊಟ್ಟು ಇದು ಆಯಿತು ಗರ್ಭಿಣಿ ಆಯಿತು ಅದಕ್ಕೆ ದಿನಾಲೂ ಹೊರಗೆ ಕಟ್ಟಿ ಅದಕ್ಕೆ ಮೂರು ಹೊತ್ತು ನೀರು ಹಾಕಿ ಅದಕ್ಕೆ ಎಲ್ಲ ತಿಂಡಿ ತಿನಿಸೆಲ್ಲ ತಂದು ಕೊಟ್ಟು ಯಾರ ಯಾರ ಮನೆಯಿಂದ ಹುಲ್ಲು ತಂದು ಎಲ್ಲ ಸಾಕಿದೆವು ಆಗ ಅದು ದೊಡ್ಡದಾಯ್ತಲ್ಲ ಮತ್ತು ಅದು ಗರ್ಭಿಣಿ ಆಯಿತು ಮತ್ತೆ ಒಂದು ಒನ್ ಎಂಟು ತಿಂಗಳು ಆದ್ಮೇಲೆ ನಾವು ಮಾರಿದೆವು ಅದೊಂದು ಪ್ರಶ್ನೆ ಆಯಿತು ಮತ್ತು ಹೀಗೆ ನಾವು ಮನೆಯಲ್ಲಿ ಎಂತ ಸಾಕುವುದೆಂದ್ರೆ ಕೋಳಿ ಸಣ್ಣ ಕೋಳಿ ತಂದು ಸಣ್ಣ ಸಣ್ಣ ಕೋಳಿ ತಂದು ಸಾಕುವುದು ನಮ್ಗೆಲ್ಲ ದೆವ್ವ ದೈವ ದೇವರಿಗೆ ಬೇಕಲ್ಲ ಅದಕ್ಕೆ ಮಾರಲಿಕ್ಕೆ ಅಲ್ಲ ತರುವುದು ಅದನ್ನು ತಂದು ಈಗ ಅದನ್ನು ಮೊಟ್ಟೆ ಹಾಕಿಸಿ ಮತ್ತು ಎಲ್ಲ ತಂದು ಮೊಟ್ಟೆ ಹಾಕಿಸಿ ಈಗ ಅದನ್ನು ದಿ ಇಪ್ಪತ್ತೆರಡು ದಿನ ಅದಕ್ಕೆ ಇಡುವುದು ಅದರ ಬಳಿಯಲ್ಲಿ ಇಟ್ಟು ಈಗ ಮರಿ ಹಾಕಿದೆ ಇ ಅದಕ್ಕೆ ಈಗ ಬಾಯರ್ ಅಂತ ಹೇಳ್ತಾರಲ್ಲ ಬಜಾರ್ ಅಂತ ಅದನ್ನು ತಂದು ಮತ್ತೆ ರಾಗಿ ಎಲ್ಲ ತಂದು ಹಾಕುತ್ತೇವೆ ಗೋಧಿ ಗೋಧಿ ರಾಗಿ ಎಲ್ಲ ಅದು ಒಂದು ಆಯಿತು ಈಗ ಪಶು ಅಂದರೆ ಅದೇ ಇರುವುದು ನಮ್ಮ ಮನೆಯಲ್ಲಿ ಹಂಡ್ರೆಡಾ